ನಮ್ಮ ತಂತ್ರಜ್ಞಾನ ಇಂಟರ್ನೆಟ್ ನೋ ನೋಡಿದರೆ ನಮ್ಮ ಕನ್ನಡ ಭಾಷೆ ಭಾಳ ಮುಂದುವರಿದೈತ್ರಿ ನಮ್ಮ ಕನ್ನಡ ಭಾಷೆನ ನಾವು ನೋಡ್ತಾ ಹೋದಂಗೆ ನಾವೀಗ ಮುಂಚೆ ಆದರೆ ಏನಾಗ್ತಿತ್ತು ನಾವು ಏನಾದರೂ ಬೇಕಂದರೆ ನಮಗೆ ರೆಫ್ರೆನ್ಸಿಗೆ ಬುಕ್ ಬೇಕಂದರೆ ನಾವು ಏನಾದರೂ ನೋಡ್ಬೇಕು ಓದ್ಬೇಕು ಮಾಡಬೇಕಂದ್ರೆ ಲೈಬ್ರೆರಿ ಹೋಗ್ಬೇಕಾಗಿತ್ತ ಪ್ರತಿಯೊಂದು ಪುಸ್ತಕಾನ ಹುಡಕಿ ನಮ್ಮ ಹುಡುಕಿ ನಮಗೆ ಏನು ಬೇಕಾಗೈತಿ ಅದನ್ನ ತೊಗೊಬೌದಾಗಿತ್ತು ಆದರೆ ಈಗ ಹಾಗಲ್ಲ ಇಂಟರ್ನೆಟ್ಟು ತಂತ್ರಜ್ಞಾನ ಮುಂದ್ವರ್ದಿದ್ಲಿಂತ್ರ ಎಷ್ಟೊಂದು ಕನ್ನಡ ವಿಕಿಪೀಡ್ಯಾ ಬಂದೈತಿ ಕನ್ನಡ ನುಡಿ ಬಂದೈತಿ ಬರಹ ಬಂದಾವು ಇವೆಲ್ಲ ಪ್ಯಾಕೇಜ್ ಬಂದಾವು ಇವನ್ನೆಲ್ಲ ಇಟ್ಕೊಂಡು ನಾವು ಕನ್ನಡವನ್ನು ಟೈಪ್ ಮಾಡ್ಬೌದು ಇಂಟರ್ನೆಟ್ ತ್ರೂ ನಾವು ಈ ನಮ್ಮ ತಂತ್ರಜ್ಞಾನದ ಕಣಜ ಅಂತ ಹೇಳಿ ಒಂದು ನಮ್ದು ಇದು ಬಂದೈತಿ ಅದ್ರೊಳಗೆ ನಮ್ಗೆ ಎಷ್ಟೊಂದು ಬುಕ್ಸ್ ಸಿಗ್ತಾವೆ ಓದಕ್ಕ ಮಾಡಕ್ಕ ಅದು ಎಲ್ಲ ಈ ತಂತ್ರಜ್ಞಾನ ಇರೋದ್ಲಿಂದ್ರ ನಾವೀಗ ಮನೆಯೊಳಗ ಕೂತ್ಕೊಂಡು ಕನ್ನಡದ ಎಲ್ಲ ನಾವು ಪುಸ್ತಕಗಳನ್ನು ನಮ್ದು ಎಲ್ಲ ಕನ್ನಡ ಶ ಸಂಸ್ಕೃತಿ ಕುರಿತು ಕಲೆ ಕುರಿತು ನಾಟಕ ಆಗಲಿ ಈಗ ನಾವು ಕನ್ನಡದಲ್ಲಿ ಎಷ್ಟೊಂದು ಟ್ರಾನ್ಸ್ಲೇಷನ್ ಆಗಿ ಅನುವಾದ ಆಗಿ ಇಂಗ್ಲಿಷ್ನಾಗ ಪುಸ್ತಕಗಳು ಕನ್ನಡಕ್ಕೆ ಅನುವಾದ ಆಗಿ ಬಂದಾವು ಎಷ್ಟೊಂದು ಆಟೋಬಯೋಗ್ರಫಿಸ್ ಕೂಡ ಅನುವಾದ ಆಗಿ ಬಂದಿರ್ತಾವೆ ಬಂದವ ಅವನ್ನೆಲ್ಲ ನಾವು ನಮ್ಮ ಇಂಟರ್ನೆಟ್ನಾಗ ಇಟ್ಟುಕೊಂಡು ಈ ನಮ್ಮ ತಂತ್ರಜ್ಞಾನದಿಂದ ನಾವು ಅದನ್ನ ಕನ್ನಡದಲ್ಲೂ ಕೂಡ ಓದಬೇಕು ಈ ಓದ್ಬೌದು ಈ ಓದೋದ್ಲಿಂದ್ರ ನಮಗೆ ಅವ್ರ ಬಗ್ಗೆ ಅರಿವಾಕ್ಕೆತಿ ಆಮೇಲೆ ನಾವು ಸಾಕಷ್ಟು ಈಗ ವಿಕಿಪೀಡ್ಯಾ ಕನ್ನಡದೊಳಗೆ ನಾವು ನಮ್ಗೆ ಗೊತ್ತಿದ್ದದ್ದನ್ನೆಲ್ಲ ಕನ್ನಡದಲ್ಲೇ ಟೈಪ್ ಮಾಡಿ ನಾವು ಕಳಸ್ಬೌದು ಎಲ್ಲರಿಗೂ ನಮ್ಮ ಜ್ಞಾನವನ್ನು ಹಂಚಿಕೊಳ್ಬೌದು ಕನ್ನಡದಲ್ಲೇ ಅಷ್ಟು ಕನ್ನಡ ಈಗ ಮುಂದುವರಿದೈತಿ ತಂತ್ರಜ್ಞಾನದಾಗ ನಮ್ಮಲ್ಲಿ ಇರತಕ್ಕಂತಹ ಜ್ಞಾನವನ್ನು ನಾವು ಪ್ರಸಾರ ಮಾಡ್ಬೇಕಂದ್ರೆ ಈ ಡಿಕ್ಷ್ನರಿ ಆಗಲಿ ಕನ್ನಡ ಎಷ್ಟೊಂದು ಡಿಕ್ಷ್ನರೀಸ್ ಕೂಡ ನಮ್ಮ ಇಂಟರ್ನೆಟ್ ತ್ರೂ ಈಗ ನಮಗೆ ಲಭ್ಯವಾಗ್ತವೆ ಮನೆಯಲ್ಲೇ ಕೂತೇ ನಾವು ನಮಗೇನಾದ್ರೂ ಬೇಕಂದ್ರೆ ಸರ್ಚ್ ಮಾಡ್ಬೇಕಂದ್ರೆ ಹೌದಪ್ಪಾ ನಾನೀಗ ಅಭಿಜ್ಞಾನ ಶಾಕುಂತಲಾ ಓದ್ಬೇಕಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ವೆಬ್ಸೈಟಿಗೆ ಹೋದರೆ ನಮಗೆ ಎಷ್ಟೊಂದು ಅಲ್ಲಿ ಕನ್ನಡದ ನಮ್ಮ ಲಿಟ್ರೇಚರ್ ಓರಿಯೆಂಟೆಡ್ ಬುಕ್ ನಮಗೆ ಸಾಹಿತ್ಯದ ಬುಕ್ ಪುಸ್ತಕಗಳು ಸಿಗ್ತವೆ ಕಥೆಗಳ ಪುಸ್ತಕಗಳು ಸಿಗ್ತಾವೆ ತಂತ್ರಜ್ಞಾನದ ಕುರಿತಾಗಿ ಕನ್ನಡ ಪುಸ್ತಕಗಳು ಸಿಗ್ತಾವೆ ನಮಗೆ ಇದ್ರಲ್ಲಿಂದ್ರ ನಮಗೆ ಎಷ್ಟೊಂದು ಅನುಕೂಲ ಆಗೈತಂದ್ರೆ ತಂತ್ರಜ್ಞಾನ ತುಂಬ ಅನುಕೂಲ ಆಗೈತಿ ಕನ್ನಡ ಅಷ್ಟರಮಟ್ಟಿಗೆ ನಮ್ಮ ತಂತ್ರಜ್ಞಾನದಲ್ಲಿ ನಮ್ಮ ಕನ್ನಡ ಭಾಷೆ ಬಳಕೆ ಆಗೈತಿ ಅಂತ ಹೇಳ್ಬೌದು ಆಮೇಲೆ ಈಗ ನಾವು ಎಷ್ಟೊಂದು ಬಸವಣ್ಣವ್ರ ವಚನಗಳನ್ನು ಕುರಿತು ಏನೋ ಕೆಲಸ ಮಾಡ್ತೀವಿ ಏನೋ ಓದ್ತೀವಿ ಮಾಡ್ತೀವಿ ಅಂದಾಗ ಅದು ಬೇಕಪ್ಪ ಅಂದಾಗ ಅದು ಎಲ್ಲ ಭಾಷೆಯಲ್ಲಿ ಅನುವಾದ ಆಗಿ ಹೋಗೈತಿ ಇದೆಲ್ಲ ನಮ್ಮ ಇಂಟರ್ನೆಟ್ ತ್ರೂ ನಮ್ಮ ತಂತ್ರಜ್ಞಾನದ ಇದಿಟ್ಕೊಂಡು ಮಾಡಿದಂಥ ಇಂಟರ್ನೆಟ್ಗಾಗಿ ಎಲ್ಲರ್ಗೂ ಬೇರೆ ಬೇರೆ ದೇಶದಲ್ಲಿ ಇರುವಂಥವ್ರಿಗೂ ಕೂಡ ಕನ್ನಡ ಒಂದು ಏನು ಬೇಕೋ ಅವರಿಗೆಲ್ಲ ತೊಗೊಂಡು ಕನ್ನಡದ ಕುರಿತು ಎಲ್ಲ ಅವ್ರು ಅಲ್ಲೇ ಕೂತ್ಕೊಂಡು ಅಧ್ಯಯನ ಮಾಡುವಂತಹ ಸ್ಥಿತಿ ಕೂಡ ನಮ್ಮಲ್ಲಿ ಈಗ ಬಂದೊದಗೈತಿ ಅಂತ ಹೇಳ್ಬೌದು